ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಬಟ್ಟೆಗಳಿಗಿಂತ ಕೈಯಲ್ಲಿ ಹೊಲ್ದಿರೋ ಬಟ್ಟೆಗಳಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಯಾಕಂದ್ರೆ ಬಾಳಿಕೆನು ಬರುತ್ತೆ ಮತ್ತು ಅವು ಹುಡ್ಗಿರಿಗೆ ಯಾವ ಥರ ಫಿಟ್ನೆಸ್ ಅಲ್ಲಿ ಬೇಕು ಅಂತಾ ಮನ್ಸಲ್ಲಿ ಅನ್ಕೊಂಡು ಇರ್ತಾರೋ ಆ ಥರ ಹೊಲಿಸ್ಕೊಂಬೋದು ಆದರೆ ರೆಡಿಮೇಡ್ ಬಟ್ಟೆಗಳು ತುಂಬಾ ಆಲ್ಟ್ರೇಶನ್ ಮಾಡಿಸ್ಬೇಕು ಅದಕ್ಕೆ ದುಡ್ಡು ತಗೊಳತಿಗು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಮತ್ತು ಅದು ಹೊಲಿಗೆ ಚಾರ್ಜ್ ಮತ್ತು ಇದು ಮಾಡಬೇಕು ಅದು ಆಲ್ಟ್ರೇಶನ್ನು ಎರಡು ಸಲ ಆಲ್ಟ್ರೇಶನ್ ಮಾಡ್ಸುದ್ರೆ ಸರಿ ಹೋಗಲ್ಲಾ ಅನ್ನೋ ಒಂದು ಕಾರಣದಿಂದ ಬಟ್ಟೆಗಲನ್ನ ಸ್ಟಿಚ್ ಮಾಡಿಸೋಕೆ ಇಷ್ಟ ಮ ಇಷ್ಟ ಪಡ್ತಾರೆ ಮತ್ತು ಸೀರೆಯ ಬ್ಲೌಸ್ಗಳನ್ನು ಹೊಲ್ಸೋಕೆ ಅದರಲ್ಲಿ ಡಿಸೈನ್ಗಳು ಸೀರೆ ಚೆನ್ನಾಗ್ ಇದ್ರೆ ಬ್ಲೌಸ್ ಚೆನ್ನಾಗ್ ಇರೋಲ್ಲಾ ಈ ಥರ ಎಲ್ಲ ಇರೋ ಕಾರಣದಿಂದಾಗಿ ಬ್ಲೌಸ್ಗಳಿಗೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಇಷ್ಟ ಪಟ್ಟು ಬ್ಲೌಸ್ಗಳನ್ನ ಎಮ್ರೈಡಿಂಗ್ ಎಲ್ಲ ಮಾಡಿಸ್ಕೊಂಡು ಅವರ ಸೈಜಿಗೆ ತಕ್ಕಂಗೆ ಕರಕ್ಟಾಗಿ ಹೊಲಿಸ್ಕೊತಾರೆ ಹಾಗಾಗಿ ಇಷ್ಟ ಪಟ್ಟು ಹೊಲಿಗೆ ಚಾರ್ಜು ಎಕ್ಸ್ಟ್ರಾ ಆದರು ಪರವಾಗಿಲ್ಲ ಬಟ್ಟೆ ತಗೊಂಡು ಹೊಲಿಸಿ ಅವರಿಗೆ ಫಿಟ್ ಆಗಿ ಕೂರೋ ಥರಾನೆ ನೀಟಾಗಿ ಹೊಲಿಸ್ಕೊಂಡು ಇಷ್ಟ ಪಡ್ತಾರೆ ಡಿಸೈನ್ಗಳು ಅಷ್ಟೇನೆ ಅವ್ರಿಗೆ ಬೇಕಾಗಿರೋ ಈಗ ಬುಕ್ಕಲ್ಲಿ ಹಲವಾರು ಡಿಸೈನ್ಗಳು ಮೊಬೈಲಲ್ಲಿ ಯುಟ್ಯೂಬಲ್ಲಿ ಇದರಲ್ಲೆಲ್ಲ ಬಂದಿರುತ್ತೆ ಅವ್ರು ಅದನ್ನು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಟೈಲರಿಗೆ ಈ ಥರ ಬೇಕು ಅಂತ ತೋರಿಸ್ಕೊಂಡು ಅವ್ರ ಇಚ್ಛೆ ಪಡೋ ಥರಾ ಹೊಲಿಸ್ಕೊಂಡು ಹಾಕೊಳೋದ್ರಿಂದ ಮನಸ್ಸಿಗು ತೃಪ್ತಿ ಅವ್ರಿಗೆ ಬೇಕಾಗಿರೋ ಥರ ಹಾಕೊಂಡಿದೀವಿ ಅನ್ನೋ ತೃಪ್ತಿ ಇರುತ್ತೆ ಹಾಗಾಗಿ ರೆಡಿಮೇಡ್ ಬಟ್ಟೆಗಿಂತ ಹೊಲಿಗೆ ಬಟ್ಟೆಗಳನ್ನೆ ಜನರು ತುಂಬಾನೆ ಇಷ್ಟ ಪಡ್ತಾರೆ ಹಾಗಾಗಿ ಮತ್ತು ಏನು ಅಂತ ಹೇಳಿದ್ರೇ ರೆಡಿಮೇಡ್ ಬಟ್ಟೆಗಳಲ್ಲಿ ಎಕ್ಸ್ಟ್ರಾ ಬಟ್ಟೆಗಳು ಜಾಸ್ತಿ ಒಳಗಡೆ ಇರೋಲ್ಲ ಹಾಗಾಗಿ ಇವರಿಗೇ ಅವ್ರ ಸೈಜಿಗೆ ತಕ್ನಂಗೆ ಹೊಲಿಸ್ಕೊಂಡಿರ್ತಾರೆ ಒಳಗಡೆ ಮತ್ತು ದಪ್ಪ ಆದರೆ ಸಣ್ಣ ಆದ್ರೆ ಹೆಂಗಾದ್ರು ಅಜೆಸ್ಟ್ಮೆಂಟ್ ಮಾಡ್ಕೊಳೋತರ ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲಾ ಉಳಿಸ್ಕೊಂಡು ಹೊಲಿಸ್ಕೊಂಡಿರ್ತಾರ್ ಅವ್ರಿಗೆ ಹೇಳಿ ತಕ್ಕಂಗೆ ಹಾಗಾಗಿ ಹೊಲಿಗೆ ಬಟ್ಟೆಗಳೇ ಬೇಡಿಕೆಗಳು ಜಾಸ್ತಿ ಇದೆ